ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ವಿಧವಾದ ವಿಶ್ವವಿದ್ಯಾಲಯಗಳಿವೆ ಅದರ ಅದ್ರ ಕೆಳಗಡೆ ಬರೋದು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ತವೆ ಮೆಡಿಕಲ್ ಕಾಲೇಜ್ಗಳಿವೆ ಡೆಂಟಲ್ ಕಾಲೇಜು ಪಾಲಿಟೆಕ್ನಿಕ್ಸು ಈ ಥರ ಕಾಮರ್ಸು ಈ ಥರ ಎಲ್ಲ ಥರ ವಿಧ ವಿಧವಾದ ಎಜುಕೇಶನ್ ಕೊಡೋ ಯೂನಿವರ್ಸಿಟಿಗಳಿದಾವೆ ಮತ್ತು ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫೇಮಸ್ ಯೂನಿವರ್ಸಿಟಿ ಯಾವುದು ಅಂದರೆ ಒಂದು ವಿ ಟಿ ಯು ಇನ್ನೊಂದು ಮೈಸೂರು ಯೂನಿವರ್ಸಿಟಿ ಇದೆ ಇನ್ನೊಂದು ಬೆಂಗ್ಳೂರು ಯೂನಿವರ್ಸಿಟಿ ಇದೆ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ ಇವೆಲ್ಲವೂ ತುಂಬ ಅತಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಎಂದು ನಮ್ಮ ಕರ್ನಾಟಕ್ದಲ್ಲಿ ಕರೀತಾರೆ ಧಾರವಾಡ ಯು ಕರ್ನಾಟಕ ಯೂನಿವರ್ಸಿಟಿ ಇದೆ ಸೆಂಟ್ರಲ್ ಯೂನಿವರ್ಸಿಟಿ ಕಲ್ಬುರ್ಗಿದಿದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ ಮೈಸೂರ್ದು ತುಮ್ಕೂರು ಯೂನಿವರ್ಸಿಟಿ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಯೂನಿವರ್ಸಿಟಿ ಇದೆ ಮಂಗ್ಳೂರ್ದು ಇದರಲ್ಲಿ ಮೈಸೂರು ಯೂನಿವರ್ಸಿಟಿ ಜುಲೈ ಇಪ್ಪತ್ತೇಳರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇದು ಓಪನ್ ಆಗಿತ್ತು ಇದು ಸಿಕ್ಸ್ತ್ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಕಂಟ್ರಿ ಅಂತ ಕರೀತಾರೆ ಇಲ್ಲಿ ತುಂಬ ಹೆಸ್ರು ಮಾಡಿರೋ ಯೂನಿವರ್ಸಿಟಿ ಅಂದರೆ ಇದೇ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಯೂನಿವರ್ಸಿಟಿ ಆದ್ದರಿಂದ ಈ ಥರದ ತುಂಬ ತುಂಬ ದೊಡ್ಡ ದೊಡ್ಡವಾದ ಯೂನಿವರ್ಸಿಟಿ ನಮ್ಮ ಪ್ರದೇಶದಲ್ಲೂ ಇದ್ದಾವೆ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಅಂದು ಧಾರವಾಡಲ್ಲಿದೆ ಅದು ಎಂಟುನೂರ ಎಂಬತ್ತೆಂಟು ಎಕ್ರೆಯಲ್ಲಿ ದೊಡ್ಡವಾದ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದ್ದಾರೆ ಅದರಲ್ಲಿ ತುಂಬ ಹೆಸ್ರುವಾಸಿವಾದ ಮಾಡಿದ ಯೂನಿವರ್ಸಿಟಿ ಅದು ಟಾಪ್ ತ್ರೀಯಲ್ಲಿ ಆಗಿಬರುತ್ತೆ ಅಂದರೆ ಮೊದಲ್ನೇದು ಮೈಸೂರು ಯೂನಿವರ್ಸಿಟಿ ಬರುತ್ತೆ ಅದಾದ ಮೇಲೆ ವಿ ಟಿ ಯು ಯೂನಿವರ್ಸಿಟಿದೆ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಅಂತ ಕರೀತಾರೆ ಅದಾದ ಮೇಲೆ ಬೆಂಗ್ಳೂರು ಯೂನಿವರ್ಸಿಟಿ ಇದೆ ಈ ರೀತಿ ತುಂಬ ಪ್ರಸಿದ್ಧವಾದ ಯೂನಿವರ್ಸಿಟಿ ನಮ್ಮ ಪ್ರಾದೇಶಿಕದಲ್ಲಿ ಇದೆ